ಹಾಂ ಮುತ್ತೂಟ್ ಫೈನಾನ್ಸ್ ಮ್ಯಾನೇಜರ್ ಮಾತಾಡ್ತಾ ಇದ್ದೀನಿ ಏನು ಬೇಕಾಗಿತ್ತು ಹಾಂ ಹೌದಾ ಏ ಹಾಂ ನಿಮ್ಮೆಸರು ಹೌದಾ ಏನು ಕೆಲಸ ಮಾಡ್ತಾ ಇದ್ದೀರ ಹೌದಾ ಎಷ್ಟು ಸಂಬಳ ಬರುತ್ತೆ ನಿಮಗೆ ಹೌದಾ ಒಳ್ಳೆಯ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರ ಒಳ್ಳೆಯ ಸಂಬಳನು ಬರುತ್ತೆ ಕೊಡಬಹುದು ನೀವು ನಾಳೆ ಬರಬೋ ಹೌದಾ ಹಾಂ ಹಾಂ ಬನ್ನಿ ಕೊಡ್ತೀವಿ ಹ್ಞೂ ನಿಮಗೆ ಎಷ್ಟು ದಿನ್ದಲ್ಲಿ ಬೇಕು ನಿಮಗೆ ಹಾಂ ಅವತ್ತೇ ಬನ್ನಿ ಹಾಂ ಮಧ್ಯಾಹ್ನ ಇಲ್ಲ ಅಂದರೆ ಸಂಜೆ ಬನ್ನಿ ಇರ್ತೀವಿ ಹಾಂ ಮಧ್ಯಾಹ್ನವೇ ಬನ್ನಿ ಅವತ್ತೇ ಬನ್ನಿ ಮಧ್ಯಾಹ್ನ ಫ್ರೀನೇ ಇರ್ತೀವಿ ನಾವು

ಹಾಂ ತಗೊಂಡು ಬನ್ನಿ ಆಧಾರ್ ಕಾರ್ಡ್ ಪಾನ್ ಕಾರ್ಡು ಮತ್ತವೆಲ್ಲ ತಗೊಂಡು ಬನ್ನಿ ಮಾಡಿಕೊಡ್ತೀನಿ ಹಾಂ ಸರಿ ಮಧ್ಯಾಹ್ನವೇ ಬನ್ನಿ ಹಾಂ ಸರಿ ನಿಮಗೆಷ್ಟು ಬೇಕು ಅಷ್ಟಕ್ ಮಾಡ್ತೀವಿ ಹಾಂ ಧನ್ಯವಾದ